ಇದು ಅಕ್ಷತಾ ಅವರಾ ನಾವು ನಿಮ್ಮ ರಾಹುಲ್ ಸ್ಕೂಲಿಂದ ಪ್ರಿನ್ಸಿಪಾಲ್ ಮಾತಾಡ್ತಿರೋದು ರಾಹುಲ್ ಮನೆಯಲ್ಲಿದ್ದಾರಾ ಓಕೆ ನಿಮ್ಮ ರಾಹುಲ್ ಯಾಕೋ ಈ ಸಲ ಟೆಸ್ಟ್ ಮಾಡಿದ್ವಿ ಅದರಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿದೆ ಏನಾಗಿದೆ ಅಂತ ಹೇಳ್ತೀರಾ ಹ್ಞೂ ಓಕೆ ಆಮೇಲೆ ರಾಹುಲ್ ಕ್ಲಾಸಲ್ಲಿ ಬುಕ್ಸ್ ಎಲ್ಲ ಶಿಸ್ತು ಕಮ್ಮಿ ಇದೆ ಮತ್ತು ಬುಕ್ಸ್ ಎಲ್ಲ ಆಮೇಲೆ ಬ್ಯಾಗ್ಸ್ ಯ ಎಲ್ಬೇಕಲ್ಲೇ ಬಿಸಾಕಿರ್ತಾನೆ ಅವನಿಗೆ ಸ್ವಲ್ಪ ಅವನಿಗೆ ಸ್ವಲ್ಪ ಹೇಳಿಕೊಡಿ ನೀಟಾಗಿರೋದಕ್ಕೆ ಮತ್ತು ಅವನ ಫ್ರೆಂಡ್ಸ್ ಜೊತೆ ನೀಟಾಗಿರೋದಿಲ್ಲ ಸ್ಕೂಲಲ್ಲಿ ಒಂಥರ ಮಾಡ್ತಿರ್ತಾನೆ ಸ್ವಲ್ಪ ಶಿಸ್ತು ಹೇಳಿಕೊಡಿ ಅವನ ಅವನ ಅವನ ಕಡೆ ಸ್ವಲ್ಪ ಗ್ ಹಾಂ ಅವನ ಕಡೆ ಸ್ವಲ್ಪ ಗಮನ ಕೊಡಿ ಕಮ್ಮಿ ಮಾರ್ಕ್ಸ್ ಬಂದಿದೆ ನೆಕ್ಸ್ಟ್ ಟೈಮ್ ಹೀಗೆ ಆಗೋ ಥರ ಮಾಡಬೇಡಿ ಹಾಂ ಓಕೆ ಓಕೆ ಆಮೇಲೆ ಅವನಿಗೆ ಜಗಳ ಮಾಡಬಾರದು ಅಂದರೆ ಸ್ಕೂಲಲ್ಲೆಲ್ಲ ಅವುನ್ ಚೆಲ್ಲಾಪಿಲ್ಲಿ ಮಾಡಬಾರದು ಬುಕ್ಸ್ನ್ನೆಲ್ಲ ನೀಟಾಗಿಟ್ಕೋಬೇಕು ಅಂತ ಹೇಳಿಕೊಡಿ ಶಿಸ್ತು ಹೇಳಿಕೊಡಿ ನೀವು ಒಂದು ಸಲ ಸ್ಕೂಲಿಗೆ ಬಂದು ಹೋಗಿರಿ ನನ್ನನ್ನ ಮೀಟ್ ಮೀಟ್ ಮಾಡಿ ಹೋಗಿರಿ ಓಕೆ ಓಕೆ ಅವನ ನೆಕ್ಸ್ ಹ್ಞೂ ನೆಕ್ಸ್ಟ್ ಟೆಸ್ಟ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ಗೈತೆ ಅವನಿಗೆ ನೀಟಾಗಿ ಇವಾಗಾಗಿರೋ ತಪ್ಪು ನೆಕ್ಸ್ಟ್ ಆಗಬಾರದು ಹಾಗೆ ಹಾಗೆ ಕಲ್ಸೊ ಕಲಿಸಿ ಓಕ್ ಓಕೆ ಬಾಯ್